ಹಲೋ ಭಾರತ್ ಗ್ಯಾಸ್ ಕಂಪನಿಯಿಂದ ಹೌದು ನಿಮಗೆ ಸಿಲಿಂಡ್ರ್ ಬೇಕು ಅಂತ ಬುಕ್ ಮಾಡಿದ್ದಿರಿ ನೀವು ಹಾಂ ನೀವು ಬಂದು ತ್ ನೀವು ನಮಗೆ ಇಲ್ಲಿ ಏನಾಗಿದೆ ಅಂದರೆ ಈಗ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಹೌದು ಮೂರು ದಿನ ಆಯಿತು ಹೇಳಿ ನಾನೂ ವಿಚಾರ ಮಾಡ್ತಿದ್ದೆ ನಮ್ಮದು ಜನ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಹ್ಞೂ ಅಡ್ಡಿಲ್ಲ ನಾನು ವಿಚಾರ ಮಾಡ್ತೇನೆ ಹೌದು ನಿಮಗೆ ಯಾವ ರೇಟ್ನಲ್ಲಿ ದಿ ಯಾವ ರೇಟ್ನಲ್ಲಿ ನೀವು ಬುಕ್ ಮಾಡಿದ್ರೇನ ಸಾವಿರದ ಐವತ್ತು ಇತ್ತಾ ಸ್ವಲ್ಪ ರೇಟ್ ಬದಲಾವಣೆ ಆಗ್ತ ಇದೆ ಸ್ವಲ್ಪ ಜಾಸ್ತಿ ಆಗಿದೆ ಈಗ

ಅಲ್ಲಾ ಈಗ ಈ ಒಂದನೇ ತಾರೀಕಿನಿಂದ ಎರಡೂ ಸ್ವಲ್ಪ ಜಾಸ್ತಿ ಆಗಿದೆ

ನೋಡುವ ನಾನು ನ ನಮ್ಮ ಜನ ಬರಲಿ ಇವತ್ತು ಇಲ್ಲ ನಾಳೆ ಜನ ಬಂದ ಮೇಲೆ ಮುಟ್ಟಿದ ಮೇಲೆ ಯಾವ ರೆ ಯಾವ ರೀತಿಯಲ್ಲಿ ಇದು ಮಾಡೋದು ಹೇಳಿ ನಾನು ಮಾಡಿಕೊಡ್ತೇನೆ ಹೌದಾ ಹ್ಞೂ ಹಂಗೆ ಹ್ಞೂ ನಿಮ್ಗೆ ಸಣ್ಣದು ಬೇಕಾ ದೊಡ್ದು ಬೇಕಾ

ಮನೆವಾರ್ಗೇದು ಬೇಕು ಅಡ್ಡಿಲ್ಲ ಹಂಗಾದ್ರೆ ನೋಡಿ ಕಳಿಸ್ತೆ ನಾನು